ಚಿತ್ರದುರ್ಗದ ಅಕ್ಕಪಕ್ಕ ಇರುವ ಹಳ್ಳಿ ಅಥವಾ ನಗರಗಳು ಅನೇಕ ಕುಟುಂಬದವರು ಅಕ್ಕಪಕ್ಕದ ಪಕ್ಕದಲ್ಲಿ ಅಕ್ಕಪಕ್ಕದ ಮನೆ ಕಟ್ಟಿಕೊಂಡು ಒಂದೆಡೆ ವಾಸ ಮಾಡುತ್ತಿದ್ದಾರೆ ಚಿತ್ರದುರ್ಗದಲ್ಲಿ ಸಿಟಿಯಲ್ಲಿ ಮನೆ ಬಾಡಿಗೆ ತುಂಬ ಜಾಸ್ತಿ ಇರುವ ಕಾರಣ ಹಳ್ಳಿಗಳಲ್ಲಿ ಜಾಗ ತಗೊಂಡು ಮನೆ ಕಟ್ಕೊಳ್ಳೋಕ್ಕೆ ನೋಡ್ತಿದ್ದಾರೆ ಕಮ್ಮಿ ರೇಟಿಗೆ ಸಿಗತ್ತೆ ಅಂತ ಸಿಟಿಗಳಲ್ಲಿ ಮನೆ ಬಾಡಿಗೆಯನ್ನು ತುಂಬ ಕೆ ಜಾಸ್ತಿ ಕೇಳ್ತಿದ್ದಾರೆ ಚಿಕ್ಕ ಚಿಕ್ಕ ಮನೆಗಳಲ್ಲೂ ಬಾಡಿಗೆ ಹೆಚ್ಚು ಮಾಡಿದ್ದಾರೆ ಒಳ್ಳೆಯ ಜಾಬ್ ಇರೋವ್ರಾದರೆ ಜಾಸ್ತಿ ಬಾಡಿಗೆ ಕಟ್ಟುತ್ತಾರೆ ಹೀಗೆ ಹೊಲ ಮನೆ ವ್ಯವಸಾಯ ಮಾಡ್ಕೊಂಡಿರೋರ್ಗೆ ಇದು ಅಷ್ಟೊಂದು ಬಾಡಿಗೆ ಕಟ್ಟೋಕ್ಕಾಗಲ್ಲ ಬಾಡಿಗೆ ಕಮ್ಮಿ ಮಾಡ್ಕೋಬೇಕು ಒಂದು ಚಿಕ್ಕ ಮನೆ ಬಾಡಿಗೆನೇ ಐದು ಸಾವಿರ ಆರು ಸಾವಿರ ಹಾಗೆ ಕೇಳ್ತಿದ್ದಾರೆ ಚಿತ್ರದುರ್ಗದಲ್ಲಿ ಅಷ್ಟೊಂದೆಲ್ಲ ಕ ಕಟ್ಟೋಕ್ಕಾಗೋದಿಲ್ಲ ಕೆಲವರಿಗೆ ಮನೆ ಬಾಡಿಗೆನ ಕಮ್ಮಿ ಮಾಡ್ಕೋಬೇಕು